ಹಲೋ ಹೌದು ಹೇಳಿ

ಇಲ್ಲ ಆದಿತ್ಯವಾರ ಫ್ರೀ ಇಲ್ಲ ಮೇಡಮ್ ನಾಡು ಮರುದಿನ ಆಯಿತು ಹೌದು ಹಾಂ ರೇಟ್ ನಾವು ರೇಟ್ ನಮ್ಮದು ಮೀಟರ್ ಲೆಕ್ಕ ಆಗಿ ಹೇಳೋದು ನಾವು ಹೌದು ಅಂದಾಜು ಒಂದು ಒಂದು ಸಾವಿರ ರೂಪಾಯಿ ಆಗ್ತದೆ ಹ್ಞೂ ಆಗ್ಬೋದಾ ಕಡಿಮೆ ಮಾಡೋಕೆ ಆಗೋದಿಲ್ಲ ನೋಡ್ಬೇಕು ಕೇಳುವಾ ಆಗ್ತದೆ ಇಲ್ಲವಾ ಅಂತ ಕೇಳಿ ಮತ್ತೆ ಹೇಳ್ತೇನೆ ಸರಿ ಸರಿ ಸರಿ ಓಕೆ ಆದರೆ ಕಾಲ್ ಮಾಡ್ತೇನೆ ಓಕೆ ಆದರೆ ಕಾಲ್ ಮಾಡಿ ಹೇಳ್ತೇವೆ ಹೇಳಿ ಆಯ್ತು ಓಕೆ ಸರಿ ಸರಿ ಸರಿ